ಹಲೋ ಹಲೋ ಯಾರು ರೀ ಹೌದು ರೀ ಏನೇನು ತರ್ಕಾರಿಗಳು ಬೇಕಾಗಿತ್ತು ರೀ ಹಾಂ ನಮ್ಮ ಕಡೆ ಈಗ ಪಾಲಕ್ ಸೊಪ್ಪು ಐತ್ರಿ ಮತ್ತು ಕಿರ್ಸಾಲಿ ಪಲ್ಲೆ ಐತ್ರಿ ಅದು ಎರಡು ಕಳಿಸಿದ್ರಾ ನಡಿತದೆ ರೀ ಎಷ್ಟು ಎಷ್ಟು ಕ್ವಾಂಟಿಟಿ ಬೇಕಾಗಿತ್ತು ರೀ ನಿಮ್ಗೆ ಹಾಂ ಹಾಂ ಅಂದರೆ ಇವು ಇವಾಗ ಏನು ಇದು ಅಡ್ಗೆ ಎಷ್ಟು ಎಷ್ಟು ಪ್ರಮಾಣ್ದಾಗ ವ್ ಫಂಕ್ಷನಿಗೆ ಮಾಡ್ಸೋತ್ತಿರಿ ಏನು ಮನೆಯಾಗೆ ಏನ್ರಾ ಸಣ್ಣ ಪೂಜೆ ಗೀಜೆ ಇತ್ರಿ ಹಂಗೆ ರೀ ಇವಾಗ ರೀ ಟೊಮೊಟೊ ರೇಟ್ ಹೆಚ್ ರೇಟ್ ಹೆಚ್ಚಿಗೆ ಆಗಿದೆ ರೀ ಬೇಸ್ಗೆ ಒಳ್ಗೆ ಮೋಸ್ಟ್ಲಿ ಯಾವಾಗುವೆ ಹೆಚ್ಚಿಗೆ ಆಗ್ತಾದೆ ಈಗ ತೊಂಬತ್ತು ರುಪಾಯ್ ಕೆಜಿ ಅದಾ ರೀ ಒಂದು ಕೆಜಿ ಟೊಮ್ಯಾಟೊ ರೀ ಮತ್ತು ಆ ಇದು ಪಾಲಾಕ್ ಐತ್ರಿ ಮತ್ತು ಪಾಲಕ್ ಮತ್ತು ಕಿರ್ಸಾಲಿ ಎರಡೆ ಅದಾವ ರೀ ನಮ್ಮ ಕಡೆ ಸೊಪ್ಪು ಅದದ್ದು ಅವೂ ಇಪ್ಪತ್ತು ರುಪಾಯಿಗೆ ಒಂದು ಸೂಡು ಅದಾ ರೀ ಎಷ್ಟು ಸೂಡು ಕಳಿಸ್ಬೇಕ್ ರೀ ಒಂದು ಹಾಂ ಹಂಗೇನಿಲ್ಲ ರೀ ನಾವು ಹಿಂಗೆ ಲೋಕಲ್ ವೆಂಡರ್ಸ್ ಹಾಕ್ತೀವಲ್ಲ ರೀ ಡಿಸ್ಕೌಂಟ್ ಅನ್ನೋಕ್ ಏನ್ರಿ ನಮ್ಮ ನಾರ್ಮಲ್ ಪ್ರೈಸ್ ಕೊಟ್ರೇ ಉಳಿತದ ರೀ ನಮಗೆಲ್ಲಾ ಇವ್ಕೆ ಜಾಸ್ತಿ ತೊಗೊಂಡ್ರ್ ಒಂದಿಷ್ಟ್ ಕಮ್ಮಿ ಮಾಡೋಣ್ ತಗೋರಿ ಏನು ರೀ ಈ ಸೊಪ್ಪಿಗೆ ನೋಡ್ರಿ ಇಪ್ಪತ್ತು ರುಪಾಯ್ ಸೂಡು ಅದಾ ರೀ ಒಂದು ಹದಿನೈದು ರುಯಾಯ್ ಹಾಕ್ತೀವಿ ತಗೋರಿ ಟೊಮೆಟೊ ರೀ ತೊಂಬತ್ತು ಅದಾವ ರೀ ಅದಕ್ಕೆ ಏನು ಡಿಸ್ಕೌಂಟ್ ಕೊಡೋದು ರೀ ಒಂದು ಎಂಬತೈದು ಐದು ಹಂಗೆ ಹಾಕ್ತಿ ತಗೋರಿ ಒಂದು ಕೆಜಿ ಹ್ಞೂ ಹಾಂ ಫ್ರೆಶ್ಶೆ ರೀ ಫ್ರೆಶ್ಶೆ ರೀ ಈ ತೋಟಲಿಂತ್ ಈಗೆ ಹರ್ಕೊಂಬರೋಕ್ ಕಳ್ಸಿದೇವು ರೀ ನಾವು ಹಾಂ ಹಾಂ ನಿಮ್ದು ಅಡ್ರೆಸ್ದು ಎಲ್ಲ ಅಂತ ಹೇಳ್ತಿರೇನು ಮತ್ತು ಎಲ್ಲಿ ಹೆಂಗೆ ಕಳಿಸ್ಬೇಕು ನೀವೇ ಬಂದು ಒಯ್ತಿರ ಇಲ್ಲಂದ್ರೆ ನೀವು ಬರ್ತೀರಿ ಹಾಂ ಎಷ್ಟು ಗಂಟೆಗೆ ಬರೋರು ಇದೀರಿ ಹೌದು ರೇಟೆ ಎಲ್ಲ ನಾವು ಇವತ್ತು ಎಷ್ಟು ಎಷ್ಟು ಕೆಜಿ ಬೇಕಂತೇಳಿ ನನ್ಗೆ ಸ್ವಲ್ಪ ಬರ್ದು ವಾಟ್ಸ್ಆ್ಯಪ್ ಮಾಡ್ರಿ ನೀವೆಲ್ಲಾ ಅಂದರೆ ಕ್ಯಾಲ್ಕೇಟ್ ಮಾಡಿ ಅಮೌಂಟ್ ಎಲ್ಲ ಕ್ಯಾಲ್ಕ್ಯುಲೇಟ್ ಮಾಡಿ ನಿಮ್ಗೆ ವಾಪಸ್ ಹೇಳ್ತಿನಂತ ರೀ ಆಮೇ ಆಮೇಲೆ ಆಯ್ತು ಏನು ರೀ ಏನು ಕೇಳಾತಿರಿ ಹಾಂ ರೀ ಹ್ಞೂ ಪ್ರೊಮೋಷನ್ ಹೆಂಗೆ ಏನಕ್ಕೆ ಏನಿಲ್ಲ ರೀ ಇಲ್ಲಿ ಲೋಕಲ್ನಾಗ್ ಇರ್ತಾದ ಅಲ್ರಿ ವೆಂಡರ್ಸ್ ಎಲ್ಲ ಅದು ನಮ್ಮ ನಾರ್ಮಲ್ ಪ್ರೈಸಸಿಗೆ ನಮ್ಗೆ ಸಿಗೋದೇ ಕಮ್ಮಿ ರೀ ಅದ್ರ ಒಳಗೆ ಹಾಂ ಅಷ್ಟೇ ಅಷ್ಟೆ ನಿಮ್ದು ಕಮ್ಮಿ ಮಾಡಿ ಹಾಕ್ತೀವಿ ತೊಗೋರಿ ಅಂದ್ರೆ ನಾಳೆ ಬರೋರಿದ್ರ ಬರ್ರಿ ನಾಳೆ ಜಲ್ದಿ ಬರ್ರಿ ಪ್ರೊಮೋಷನ್ ಕೊಡೋದು ಏನು ಗೊತ್ತಿಲ್ಲ ರೀ ಹಾಂ ಆಯ್ತು ತಗೋರಿ ಇಡ್ತೇನಿ ಹಾಂ ರೀ ಇಡ್ತೆ